ಹಾಂ ಹೌದು ಹೇಳಿ ನಮಸ್ತೆ ಹೌದಾ ಯಾವುದೋ ಮೆಡಿಸಿನ್ ತಗೊಂಡ್ರಾ ನಾ ಕೊಟ್ಟಿದ್ದು ಹೌದಾ ಬಿಸಿಲ್ಗೆನಾದರೂ ಹೋಗ್ತಿರ ಮನೆಯಲ್ಲೆ ಸ್ವಲ್ಪ ಇದು ರೆಸ್ಟ್ ಮಾಡಿ ಹೌದಾ ಇದು ಬಾಗಿಸೋ ಹಾಗೆಲ್ಲ ಕೆಲಸ ಮಾಡಬೇಡಿ ಸ್ವಲ್ಪ ರೆಸ್ಟ್ ಮಾಡಿ ಮತ್ತೆ ಇದು ಶಾಖ ಎಲ್ಲ ಸ್ವಲ್ಪ ತಗೊಳ್ಳಿ ಮತ್ತೆ ಮೆಡಿಸಿನ್ ಕೂಡ ತೊಗೊಳ್ಳಿ ಇವಾಗ ಸ್ವಲ್ಪ ಕೂಡ ಕಡಿಮೆ ಇಲ್ಲವಾ ನೀವು ಬರುದಕ್ಕಿಂತ ಮೊದ್ಲು ಒಂದು ಫೋನ್ ಮಾಡಿ ಬನ್ನಿ

ಕಡಿಮೆ ಆಗದಿದ್ರೆ ಮನೆ ಮದ್ರೊ ಹಾಂ ನೀವು ಬಂದರೆ ನಾ ಕೊಡ್ತೇನೆ ನೀವು ನಾನು ರಜೆಯಲ್ಲಿ ಇದ್ದೇನೆ ಅದಕ್ಕೆ ನಾನು ಮನೆ ಮದ್ದು ಇದು ಹೇಳ್ತೆನೆ ಮನೇಲಿ ಏನಾದರು ಮಾಡಲಿಕ್ಕೆ ಹಾಗೆ ಮಾಡಿ ಇದು ಬಿಸಿನೀರು ಶಾಖ ಎಲ್ಲ ತಗೊಳ್ಳಿ ಇದು ಬಿಸಿನೀರಿಗೆ ಸ್ವಲ್ಪ ವಿಕ್ಸೆಲ್ಲ ಹಾಕಿ ಅದ್ರದ್ದು ಸ್ಟೀಮೆಲ್ಲ ಸ್ವಲ್ಪ ತಗೊಳ್ಳಿ ಅದು ತಲೆ ನೋವಿಗೆಲ್ಲ ತಲೆ ಭಾರಕೆಲ್ಲ ಒಳ್ಳೆದು ಹಲೋ ಕೇಳ್ತ ಉಂಟಾ ಇದು ಬಿಸಿ ನೀರುದ್ದು ಹಾಂ ತೊಗೊಳ್ಳಿ ಅದು ಕೂಡ ಒಳ್ಳೇದಾಗ್ತದೆ ಮೆಡಿಕಲಲ್ಲಿ ಕೇಳಿ ತೊಗೊಳ್ಳಿ ನಾನು ಬರದು ಲೇಟ್ ಆದರೆ ಹ್ಞೂ ನಾಳೆ ಆಯ್ತು ಆಯಿತು ಫೋನ್ ಮಾಡಿ ಬನ್ನಿ ನೀವು ಬರೋದಕ್ಕಿಂತ ಮೊದಲು ಜಾಸ್ತಿ ಎಲ್ಲ ಕೆಲಸ ಎಲ್ಲ ಮಾಡಲಿಕ್ಕೆ ಹೋಗಬೇಡಿ ಬಿಸ್ಲಿಲಿಗೆ ಎಲ್ಲ ಹೋಗಬೇಡಿ ರೆಸ್ಟ್ ಮಾಡಿ

ಹಾಂ ಬಿಸಿನೀರು ಸ್ವಲ್ಪ ಕುಡೀರಿ ಟ್ಯಾಬ್ಲೆಟಲ್ಲ ಇರುವಾಗ ಬಿಸಿನೀರು ಕುಡೀರಿ ರೆಸ್ಟ್ ಮಾಡಿ ಆದಷ್ಟು ಬಾಗುದೆಲ್ಲ ಕೆಲಸ ಮಾಡ್ಲಿಕ್ಕೆ ಹೋಗಬೇಡಿ ಅದೆ ಸ್ವಲ್ಪ ಹೋಗಿ ನಡೀರಿ ಆಯ್ತು ಓಕೆ